ಟ್ರಾವೆಲಿಂಗ್ ಅಂದರೆ ತುಂಬ ಜನಕ್ಕೆ ಕೂಡ ಇಷ್ಟ ನಾವು ನನಗೆ ಟ್ರಾವೆಲಿಂಗ್ ಅಂದರೆ ಬೀಚ್ ಸೈಡು ದೆನ್ನ ಫಾರೆಸ್ಟ್ ಸೈಡು ತುಂಬಾ ಇಷ್ಟ ಬೀಚ್ ಸೈಡಲ್ಲಂದರೆ ಬೀಚನ್ನು ನೋಡ್ಬೋದು ವಾಟರಲ್ಲಿ ಆಟಾಡ್ಬೋದು ಫಿಶಸ್ ಇರತ್ತೆ ಲೈಕ್ ಬೋಟಿಂಗ್ಸ್ ಎಲ್ಲ ಇರತ್ತೆ ಹಂಗಂದ್ಬಿಟ್ಟು ನಾವು ಸೀನ ನಾವು ಹಾಳು ಮಾಡಬಾರದು ಏಕೆಂದರೆ ಅಲ್ಲಿ ತುಂಬಾ ಫಿಶಸೆಲ್ಲ ಇರತ್ತೆ ಎನಿಥಿಂಗ್ ಅಕ್ವಾಟಿಕ್ ಎನಿಮಲ್ಸ್ ಕೂಡ ಇರತ್ತೆ ನಾವದನ್ನು ಉಳ್ಸೋಕ್ಕೆ ಟ್ರೈ ಮಾಡಬೇಕು ಹಂಗನ್ಬಿಟ್ಟು ಗಲೀಜು ಮಾಡೋದಾಗಲಿ ಅವೆಲ್ಲ ಮಾಡಬಾರ್ದು ಸೀ ಅಂದರೆ ಗೋವಾ ಬೀಚು ಗೋಕರ್ಣ್ ಬೀಚು ಮಂಗ್ಳೂರ್ ಬೀಚ್ ಅದೆಲ್ಲ ಇದೆ ತುಂಬಾ ಈವಾಗ ಈವಾಗಿನ ಜನರೇಶನಲ್ಲಿ ತುಂಬಾ ಹಾಳಾಗ್ತಾ ಇದೆ ಬೀಚಸ್ ಎಲ್ಲ ಹಾಗಾಗಿ ತುಂಬಾ ಅಲ್ಲೆಲ್ಲ ಅವಾಯ್ಡ್ ಮಾಡ್ತಾ ಇದ್ದಾರೆ ಜನರನೆಲ್ಲ ಸ್ವಲ್ಪ ಕಳಿಸೋದು ಫಾರೆಸ್ಟ್ ಸೈಡು ಅಂತ ಅಂದರೆ ಕಾಡನ್ನು ಉಳಿಸಬೇಕು ಕಾಡನ್ನು ಬೆಳೆಸಬೇಕು ಬಟ್ ಎಲ್ಲರೂ ಅಲ್ಲಿ ಹೋಗ್ಬಿಟ್ಟು ಹಾಳು ಮಾಡೋದಾಗಲಿ ಇಲ್ಲ ಮರ ಕಡಿಯೋದು ಗಿಡ ಕಡಿಯೋದು ಆಮೇಲೆ ಎಲ್ಲ ಉಗುಳೋದು ಅಲ್ಲಲ್ಲೇ ಮಾಡ್ತಾ ಇದ್ದಾರೆ ಹಾಗೆಲ್ಲ ಮಾಡಬಾರ್ದು ನಾವದನ್ನು ಬೆಳೆಸಬೇಕು ಆಮೇಲೆ ಟ್ರಾವೆಲ್ ಮಾಡ್ತಾ ನಮಗದು ಗ್ರೀನರಿ ನೋಡೋಕ್ಕೆ ತುಂಬ ಎಫೆಕ್ಟಿವ್ ಆಗಿರತ್ತೆ ಅದನ್ನು ನೋಡ್ದ್ರೇನೇ ಒಂಥರ ರಿಲೀಫ್ ಅನಿಸತ್ತೆ ನಾವು ಕಾಡನ್ನು ಉಳಿಸಬೇಕು ನಾಡನ್ನು ಬೆಳೆಸಬೇಕು